ತಂತ್ರಜ್ಞಾನವು ಬೆಳೆಯುತ್ತಿದ್ದಂತೆ ಮನುಷ್ಯ ಮನುಷ್ಯನ ನಡುವಿನ ಸಂಪರ್ಕ ಅತ್ಯಂತ ಕಡಿಮೆಯಾಗುತ್ತ ಹೋಗುತ್ತಿದೆ ಎಲ್ಲೆಂದರಲ್ಲಿ ನಾವು ಎಲ್ಲ ಕಡೆ ತಂತ್ರಜ್ಞಾನವನ್ನು ಬೆಳೆ ಅ ಬಳಸುವುದರಿಂದ ಮನುಷ್ಯ ಮನುಷ್ಯನ ನಡುವೆ ಇರುವ ಸಂವಹನದ ಕೊರತೆ ಬಹಳ ಕಾಡುತ್ತಿದೆ ಉದಾಹರಣೆಗೆ ನಾವು ಒಂದು ಚಿಕ್ಕ ವಸ್ತು ಬೇಕಾದರೂ ಈಗ ಆನ್ಲೈನ್ನಲ್ಲಿ ಆರ್ಡರ್ ಮಾಡಬೋದು ಮೊದಲಾದರೆ ನಾವು ಅಂಗಡಿಗೆ ಹೋಗಿ ಅಂಗಡಿಯಲ್ಲಿರುವ ವ್ಯಕ್ತಿಯೊಡನೆ ಮಾತುಕತೆ ನಡೆಸಿ ನಮಗೆ ಬೇಕಾದ ವಸ್ತುವನ್ನು ಕೇಳಿ ಪಡೆಯುತ್ತಿದ್ದೆವು ಈಗ ಅದರ ಅಗತ್ಯವೇ ಇಲ್ಲದಂತೆ ಎಲ್ಲವೂ ನಮಗೆ ಮನೆಗೆ ಬಂದು ಬೀಳುವ ವ್ಯವಸ್ಥೆ ಆನ್ಲೈನ್ ಶಾಪಿಂಗ್ನಿಂದ ಲಭ್ಯವಾಗಿದೆ ಒಂದು ಸಣ್ಣ ಸೂಜಿಯಿಂದ ಹಿಡಿದು ಎಂತಹ ದೊಡ್ಡ ವಸ್ತುವಾದರೂ ನಮಗೆ ಆನ್ಲೈನ್ ಮೂಲಕ ದೊರೆಯುತ್ತದೆ ಆದರೆ ಇದರಿಂದ ಮನುಷ್ಯ ಮನುಷ್ಯನ ನಡುವೆ ಅಂತರ ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತಿದೆ ಜೊತೆಗೆ ಸ್ವಾರ್ಥವು ಕೂಡ ಹೆಚ್ಚಾಗುತ್ತಿದೆ ಮನೆಯಲ್ಲಿ ಮೊದಲು ಲ್ಯಾಂಡ್ಲೈನ್ ಈ ಫೋನ್ ಇದ್ದಾಗ ಜನ ಎಲ್ಲರೂ ಸೇರಿ ಮಾತನಾಡುತ್ತಿದ್ದರು ಮಾತನಾಡಲು ನಾವು ಭಾನುವಾರಕ್ಕಾಗಿ ಕಾಯುತ್ತಿದ್ದೆವು ಭಾನುವಾರಗಳು ದರಗಳು ಕಡಮೆ ಇರುವುದರಿಂದ ದೂರದ ಊರುಗಳಿಗೆ ಫೋನ್ ಮಾಡಿ ನಮ್ಮ ನೆಂಟರಿಷ್ಟರೊಡನೆ ಮಾತನಾಡುವುದರಲ್ಲಿ ಎಷ್ಟೋ ಆನಂದವಿತ್ತು ಆದರೆ ಈಗ ಕೈಗೆ ಮೊಬೈಲ್ ಬಂದಿದೆ ಟಾಕ್ ಟೈಮ್ ಫ್ರೀಯಾಗಿದೆ ಗಂಟಾನುಗಟ್ಟಲೆ ಮಾತನಾಡಿದರು ಖರ್ಚೇ ಆಗುವುದಿಲ್ಲ ಆದರೂ ಮಾತನಾಡಲು ಈಗ ಏನೂ ಇಲ್ಲವೇ ಇಲ್ಲ ಎನಿಸುತ್ತದೆ ಭಾನುವಾರಕ್ಕಾಗಿ ಮಾತನಾಡಲು ಕಾಯುತ್ತಿದ್ದ ನಾವು ಈಗ ದಿನ ಪ್ರತಿದಿನ ಮಾತನಾಡುವ ಅವಕಾಶವಿದ್ದರು ನಾವು ತಿಂಗಳಿಗೊಮ್ಮೆಯೂ ಮಾತನಾಡುವುದಿಲ್ಲ ಕೆಲವು ಸಲ ವರ್ಷಗಳಾದರೂ ಆ ವ್ಯಕ್ತಿಯೊಡನೆ ಸಂಪರ್ಕ ಏರ್ಪಡುವುದೇ ಇಲ್ಲ ಎಲ್ಲವು ಎಲ್ಲ ತಂತ್ರಜ್ಞಾನದ ಮಾಯಾಲೋಕದೊಳಗೆ ಸೇರಿದ್ದಾರೆ ಯಾರಿಲ್ಲದಿದ್ದರೂ ತಂತ್ರಜ್ಞಾನ ಒಂದು ನಮ್ಮ ಜೊತೆ ಇದ್ದರೆ ನಾವು ಬದುಕಬಹುದೆಂಬ ನಂಬಿಕೆ ಜನರಲ್ಲಿ ಆಳವಾಗಿ ಬೇರೂರಿದೆ ಎಲ್ಲವೂ ಆನ್ಲೈನ್ನಲ್ಲೇ ಆರ್ಡ್ರು ಮಾಡಬಹುದು ಎಲ್ಲವೂ ಮೊಬೈಲ್ ಮೂಲಕ ಮೊಬೈಲ್ನಲ್ಲಿರುವ ಆ್ಯಪ್ ಮೂಲಕ ನಮಗೆ ಏನು ಬೇಕೋ ಅದನ್ನು ತೆಗೆದುಕೊಳ್ಳಬಹುದು